ಸರ್ ಇದು ಕ್ಯಾಲಕೆಡ್ರ್ ಸೆಂಟ್ರ್ ಸರ್

ಸರ್ ನನ್ನ ಮಗ್ನೂ ಹತ್ತನೇ ಕ್ಲಾಸ್ ಓದ್ತಾ ಇದ್ದಾನೆ ಅವ್ನಗೆ ಬೇಕಿತ್ತು ಸರಿ ಸರ್ ಅದನ್ನೇ ಚೆನ್ನಾಗಿರೋದು ಕೊಡಿ ಒಂದು ಸ್ವಲ್ಪ ಸರ್ ಸುಮಾರು ಮೀಡಿಯಮ್ ಇರಲಿ ಬ್ಯಾಗೊಳಗೆ ಒಳ್ಳೆಯ ಕ್ವಾಲಿಟಿ ಇರೋದು ಚೆನ್ನಾಗಿರೋದು ಕೊಡಿ ಸರ್ ಸರಿ ಸರ್ ಅದನ್ನೇ ಕೊಡಿ ಮತ್ತು ಇದು ಕೊಡಿ ಸರ್ ಬ್ರೌನ್ ಸೀಟು ಮತ್ತು ಕಾಟನ್ ಸೀಟು ಸ್ಟಿಕ್ ಕಾಟನ್ದು ಸ್ಟಿಕ್ಕರು ಇದು ಇರುತ್ತಲ್ಲ ಲೇಬಲ್ ಇರುತ್ತಲ್ಲ ಸರ್ ಹಾಂ ಹಾಂ ಹೌದು ಅದು ಬೇಕಿತ್ತು ಸರ್

ಸರಿ ಸರ್ ಎಲ್ಲ ಟೋಟ ಸರ್ ಎಲ್ಲ ಬಿಲ್ ಎಷ್ಟಾಗುತ್ತೆ ಸರ್ ಎಲ್ಲ ದುಡ್ಡು

ಹಾಂ ಕ್ಯಾಲ್ಕ್ಲೇಟ್ ಸರಿ ಸರ್ ಆಯಿತು ಹಾಂ ಸರ್ ಕಳಿಸ್ಬೋದಾ ಸರ್ ನೀವೇ ಅದನ್ನು ಹೌದು ಸರ್ ಇದು ಕೊಳ್ಳೇಗಾಲ ಸೈಡಲ್ಲಿ ಹಾಂ ಕೊಳ್ಳೇಗಾಲದಲ್ಲಿ ಅಂಬೇಡ್ಕರ್ ಭವನ ಅಂತ ಇದೆ ಸರ್ ಅಲ್ಲಿ ಬರುತ್ತೆ ಸರ್ ಎರಡನೇ ಕ್ರಾಸು ಹೌದು ಸರ್ ಹಾಂ ಸರಿ ಸರ್ ಆಯಿತು ಆಯಿತು ಸರ್ ಇನ್ನೇನಿಲ್ಲ ಸರ್ ಅಷ್ಟೇ ಸರಿ ಸರ್ ಆಯಿತು ಸರಿ ಸರಿ ಆಯಿತು ಪೇಮೆಂಟ್ ಮಾಡ್ತೀನಿ ಸರ್ ಸರಿ ಸರ್